ಹಾಂ ಹಾಂ ಹಾರ್ಡ್ವೆರ್ ಅಂಗಡಿ ರೀ ಯ್ ನಿಮ್ಮ ಅಲ್ಲಿ ಹಲೋ ಹಾಂ ನಮಗ ಕಬ್ಬಿನ ಬೇಕಾಗಿತ್ತು ರೀ ಮಳೆ ರೀ ಸಿಮೆಂಟ್ ಚೀಲ ರೀ ಈ ಎಲ್ಲ ಬೇಕಾಗಿದ್ದು ರೀ ನಮ್ಗ ಸಿಮೆಂಟ್ ಚೀಲ ಒಂದು ಇಪ್ಪತ್ತೈದು ರೀ ಮತ್ರ್ ಈಗಿದ್ರ ಮಳೆ ರೀ ಮಳೆ ಒಂದು ಅರ್ಧ ಒಂದು ಕಿಲೋ ರೀ ಹಾಂ ಕಬ್ಬಿನ ರೀ ಒಂದು ಲೋಡ್ ರೀ ಏಯ್ ಹಾಂ ಬೇಕಿತ್ತು ರೀ ಬರ್ರಿ ಹಾಂ ಲೋಡ್ ಜಲ್ದಿ ರೀ ಲೋ ಹಾಂ ಕಮ್ಮಿ ಮಾಡಿ ಕೊಡ್ತೆ ರೀ ಹಾಂ ನಮ್ಮ ಬದ್ಲು ವಾರದಲ್ಲಿ ಸಂತೆ ಹಾಂ ಹಾಂ ಭಾಳ್ ಚ್ಯೂತಿ ಹೇಳ್ಬ್ಯಾಡ್ರಿ ಮತ್ತು ರೀ ಹಾಂ ಹಾಂ ಕಮ್ಮಿ ಮಾಡಿ ಕೊಡ್ರಿ ನಮಗೆ ರೀ ಹಾಂ ಹಾಂ ಆತು ರೀ